ಹಾಂ ತರಕಾರಿ ಅಂಗ್ಡಿಯೇನು ರೀ ಇದು ಏನೇನು ಅದವೆ ರಿ ನಿಮ್ಮ ಹತ್ರ ತರಕಾರಿ ರೀ ಎಲ್ಲ ಫ್ರೆಶ್ ಪ್ರೆಶ್ ಮಾಲು ಐತೇನು ರೀ ಹಾಂ ಒಂದು ಕೆ ಜಿಗೆ ಎಷ್ಟು ರೀ ಹಾಂ ಆಮೇಲೆ ಎಲ್ಲ ಒಂದೇ ಫಿಕ್ಸ್ ರೇಟೇನು ರೀ ಹಾಂ ನೋಡ್ ಹಾಕಿರಿ ನಾವು ಹಂಗಲ್ ರೀ ನಮ್ಮ ಮನೆಯಾಗ ಫಂಕ್ಷನ್ ಐತಿ ಭಾಳ ಭಾಳ ತಗೋತೀವಿ ಒಂದು ರೇಟಿಗೆ ಹಾಕ್ ಕೊಡಿರಿ ಅಲ್ಲರೀ ಮತ್ತು ಇದು ಮತ್ತು ಏನೇನು ಅದಾವೆ ರೀ ತರಕಾರಿ ಹಾಂ ಮತ್ತು ರೀ ಹಾಂ ಮತ್ತು ರೀ ಹಾಂ ಆಮೇಲೆ ನಮ್ಮ ಮನೆ ಫಂಕ್ಷನ್ ಐತೆ ರಿ ಚೆನ್ನಾಗಿರೋವು ಪ್ರೆಶ್ ಮಾಲು ಕೊಟ್ಟು ಕಳ್ಸಿ ರೀ ರೇಟ್ ನೋಡಿ ಹಾಕ್ತಿರಿ ಹ್ಞೂ ರೀ ಒಂದು ರೇಟ್ ನೋಡಿ ಹಾಕಿ ಕೊಡ್ತೀರಿ ಆಮೇಲೆ ನಾಳೆ ಬ ಎಲ್ಲ ಪ್ಯಾಕ್ ಮಾಡಿರಿ ನಾವು ಬರ್ತೀವಿ ಹಾಂ ನಾವೇ ಬರ್ತೀವಿ ರೀ ನಾವೇ ಬಂದು ನೋಡಿ ತೊಗೊಂಡು ಬರ್ತೀವಿ ರೀ ಹ್ಞೂ ರೀ

ಹಾಂ ಎಲ್ಲ ಥರ ತರಕಾರಿ ಸೊಪ್ಪು ಆಮೇಲೆ ಬೀನ್ಸ್ ಕ್ಯಾರೆಟ್ ಎಲ್ಲ ಬೇಕು ರೀ ಮನೆ ಫಂಕ್ಷನ್ ಐತಲ್ಲ ರೀ ದೊಡ್ಡ ಫಂಕ್ಷನ್ ಐತಲ್ಲ ರೀ ಅದಕ್ಕೆ ಹಾಂ ಐದೈದು ಕೆಜಿ ಹತ್ತತ್ತು ಕೆಜಿ ಬೇಕಲ್ಲ ರೀ ನೀ ಪಸ್ಟ್ ಹೇಳು ಹ್ಞೂ ರೀ ನೋಡಿ ಹಾಕ್ ಕೊಡಿರಿ ಒಂದು ರೇಟಿಗೆ ಹ್ಞೂ ರೀ ಹ್ಞೂ ರೀ ನಾವು ಹ್ಞೂ ರೀ ಇಲ್ಲೈತೆ ರಿ ಒಂದು ರೇಟಿಗೆ ಮಾಡಿ ನೀವು ಪ್ಯಾಕ್ ಮಾಡಿರಿ ಅದ್ರದ್ದು ಎಷ್ಟು ನಾವು ಬಂದು ತೊಗೊಂಡು ಹೋಗ್ತೀವ್ ರೀ ಹ್ಞೂ ರೀ ಹ್ಞೂ ರೀ ಸರಿ ರೀ